ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನಾನು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಎಡ್ಫೋನ್ಸ್ ತಗೊಳ್ತಿದ್ದೀನಿ ಎಡ್ಫೋನ್ಸ್ ಹಾಕೋಳ್ಳೋದ್ರಿಂದ ಕಿವಿನೋವು ತಲೆನೋವು ಮತ್ತು ಮೆದುಳಿಗೆ ತುಂಬ ಹಾನಿಯನ್ನುಂಟುಮಾಡುತ್ತದೆ ಏಕೆಂದರೆ ಎಡ್ಫೋನ್ ಹಾಕೋಳ್ಳೋದ್ರಿಂದ ಮೈಂಡಿಗೆ ಅದರಿಂದ ಬರುವ ಶಬ್ದ ಶಬ್ದ ತರಂಗಗಳು ತುಂಬ ತಲೆಗೆ ತುಂಬ ಪರಿಣಾಮಕಾರಿಯಾಗಿ ಎಫೆಕ್ಟನ್ನು ಬೀರ್ತಾವೆ ಅಂತ ಹೇಳ್ಬೋದು ಯಾಕೆಂದರೆ ಎಡ್ಫೋನನ್ನು ಹಾಕ್ಕೊಂಡು ತುಂಬ ಜಾಸ್ತಿ ಸೌಂಡ್ ಇಟ್ಕೊಂಡು ನಾವು ಆ ಸಾಂಗುಗಳನ್ನು ಕೇಳೋದಾಗಿರ್ಬೋದು ವಿಡಿಯೋ ಗೇಮ್ಸ್ ಆಡೋದಾಗಿರ್ಬೋದು ಮತ್ತು ಬೇರೆ ಬೇರೆ ಕ್ರೀಡೆಗಳನ್ನೆಲ್ಲ ಎಡ್ಫೋನ್ ಹಾಕ್ಕೊಂಡು ನೋಡೋದಾಗಿರ್ಬೋದು ಮತ್ತೆ ಜಾಸ್ತಿ ಸೌಂಡ್ ಇಟ್ಕೊಂಡು ಜಾಸ್ತಿ ಇಷ್ಟಾಗುತ್ತೆ ಸಾಂಗು ಅಂತ ಜಾಸ್ತಿ ಪದೇ ಪದೇ ಜಾಸ್ತಿ ಸೌಂಡುಗಳನ್ನು ಜಾಸ್ತಿ ಶಬ್ದದಿಂದ ಇಟ್ಕೊಂಡು ನೋಡೋದರಿಂದ ತಲೆನೋವು ಬರೋದು ಕಿವಿನೋವು ಬರೋದು ಕಿವಿ ಕೇಳಿಸ್ದೆ ಇರೋದು ಮತ್ತೆ ಪಕ್ಕದಲ್ಲಿ ಎಷ್ಟೇ ಮಾತಾಡಿಸಿದರೂ ಕೇಳಿಸಿಲ್ದಂಗೆ ತನ್ನ ಗುಂಗಲ್ಲೇ ತಾನು ಮುಳುಗಿರೋದು ಈ ಥರ ಎಲ್ಲ ಸಮಸ್ಯೆಗಳು ಕಾಡುತ್ತವೆ ಮತ್ತು ಎಡ್ಫೋನ್ ಹಾಕ್ಕೊಂಡು ವಾಹನ ಚಲಾಯಿಸುವಾಗಲೂ ಕೂಡ ತುಂಬ ಅಪಾಯಕಾರಿ ಎಂದು ಹೇಳಬಹುದು ಏಕೆಂದರೆ ವಾಹನ ಚಲಾಯಿಸುವಾಗ ಎಡ್ಫೋನ್ ಹಾಕೋಳ್ಳೋದ್ರಿಂದ ಹಿಂದೆ ಬರುವ ವಾಹನ ಆರನ್ ಮಾಡಿ ಆರನ್ ಮಾಡಿ ಮಾಡಿ ಕೇಳಿಸದೇ ಇರುವುದು ಕೂಡ ಅಪಾಯಕಾರಿ ಆರನ್ ಮಾಡೋದು ಕೇಳಿಸ್ದೆ ಇರುವುದರಿಂದ ಅಪಘಾತಕ್ಕೆ ತುತ್ತಾಗಬಹುದು ಅಪಘಾತದಿಂದ ಪ್ರಾಣವನ್ನೇ ಕಳೆದ್ಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಮತ್ತು ಆರನ್ ಹಾಕೋಳ್ಳೋದ್ರಿಂದ ಹಲವಾರು ತೊಂದರೆಗಳು ಕಿವುಡುತನ ಕಾಡುತ್ತೆ ಮತ್ತೆ ಪಕ್ಕದಲ್ಲಿ ಯಾರೇ ಎಷ್ಟೇ ಮಾತಾಡಿಸಿದ್ರೂ ಕೇಳಿಸದೆ ಇರೋದು ಯಾರಾದರೂ ಏನಾದರೂ ಸಡನ್ನಾಗಿ ಮಾತಾಡಿಸಿದಾಗ ತಲೆಯಲ್ಲಿ ತಲೆ ಹೇಗಿರುತ್ತೆ ಅಂದರೆ ಒಂಥರ ಒಂದೇ ಕಡೆ ಒಂದೇ ಸಾಂಗನ್ನೇ ಕೇಳಿ ಅದಕ್ಕೆ ಅಡಿಕ್ಟ್ ಆಗಿರೋ ಅಡಿಕ್ಟ್ ಆಗಿರೋ ಥರ ತಲೆ ಬೇಗ ರಿಯಾಕ್ಟ್ ಮಾಡದೇ ಇರ್ಬೋದು ಒಂದು ಮಾತು ಕೇಳಿಸಿಕೊಂಡ್ರೆ ಅದಕ್ಕೆ ಅದಕ್ಕೆ ಬೇಗ ರಿಯಾಕ್ಟ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ತಲೆಯೆಲ್ಲ ನಾವು ಎಡ್ಫೋನ್ ಹಾಕ್ಕೊಂಡು ಏನು ಕೇಳಿಸ್ಕೊಂಡಿರ್ತೇವೋ ಅದೇ ತುಂಬಿರುತ್ತೆ ಆ ಥರ ಅನ್ಸೋದು ಈ ಥರ ಎಲ್ಲ ತೊಂದರೆಗಳನ್ನೂ ಎಡ್ಫೋನಿಂದ ಕಾಣಿಸ್ಕೊಳ್ತಾವೆ ಮತ್ತು ವಾಹನ ಚಲಾಯಿಸುವಾಗಂತೂ ತುಂಬ ಅಪಾಯಕಾರಿ ಎಂದು ಹೇಳ್ಬಹುದು ಮತ್ತೆ ಬೇರೆ ಬೇರೆ ಬೇರೆ ಬೇರೆ ಊರುಗಳಿಗೆ ಹೋದಾಗೆಲ್ಲ ಜಾಸ್ತಿ ಎಡ್ಫೋನು ಯೂಸ್ ಮಾಡೋದ್ರಿಂದ ಮತ್ತೆ ಅಲ್ಲಿ ಅಲ್ಲಿನ ವಾತಾವರಣಕ್ಕೆ ಶೀತ ಆದಾಗ ಆವಾಗೆಲ್ಲ ತುಂಬ ಅಪಾಯಕಾರಿ ಕಿವಿಗಳಿಗೆ ಎಡ್ಫೋನು ಯೂಸ್ ಮಾಡೋದು ಅಂತ ಹೇಳ್ಬಹುದು ಇವೆಲ್ಲ ನೆಗೆಟೀವ್ ಎಕ್ಸ್ಪೀರಿಯನ್ಸ್ ಹೆಡ್ ಫೋನಿಂದ ಅಂತ ಹೇಳ್ಬೋದು